ನೀರನ್ನು ಶೋಧಿಸಿ ಶುದ್ಧೀಕರಿಸಲು ನಾನು ಕೈಗೊಳ್ಳುವ ಕ್ರಮಗಳು ನಾನು ಹೆಚ್ಚಾಗಿ ಬಾವಿಯ ನೀರನ್ನು ಸೇವಿಸುವುದರಿಂದ ಅದ್ರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ ಹಾಗಾಗಿ ನಾನು ಅದನ್ನು ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಅದನ್ನು ಕುದಿಸಿ ಆರಿಸಿ ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಸೋಸಿ ಇಟ್ಕೊಳ್ತೀನಿ ಆನಂತರ ಇನ್ನು ಏನಾದರೂ ಅದರಲ್ಲಿ ಬ್ಯಾಕ್ಟೀರಿಯ ಅಥವಾ ನನ್ನ ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ನಾನು ಐದು ರೀತಿಯ ಕ್ರಮಗಳನ್ನು ಕೈಗೊಳ್ತೇನೆ ಪ್ರತಿದಿನ ಒಂದೊಂದು ರೀತಿಯಾಗಿ ಒಂದೊಂದು ವಿಧಾನವನ್ನು ಅಳವಡಿಸ್ತೇನೆ ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ ನನಗೆ ಬೇಕಾದಷ್ಟು ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ತಗೊಂಡು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರಾತ್ರಿ ಇಡೀ ನೆನೆಯಲು ಬಿಟ್ಟು ಬೆಳಗ್ಗೆ ಅದನ್ನು ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೋಸಿ ನಂತರ ಕುಡಿಯಲು ಬಳಸ್ತೇನೆ ಎರಡನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ವಲ್ಪ ಕಹಿ ಬೇವಿನ ಎಲೆ ಹಾಕಿ ಅದನ್ನು ಆರು ಗಂಟೆಗಳ ಕಾಲ ಸೂರ್ಯನ ಬೆಳಕಲ್ಲಿಟ್ಟು ನಂತರ ಅದನ್ನು ಸೋಸಿ ಕುಡಿಯಲು ಉಪಯೋಗಿಸ್ತೇನೆ ಮೂರನೇದಾಗಿ ಇದೇ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನು ನನಗೆ ಬೇಕಾದಷ್ಟು ನೀರನ್ನು ತಗೊಂಡು ಅದಕ್ಕೆ ತುಳಸಿ ಎಲೆ ಹಾಕಿ ಆರು ಗಂಟೆಗಳ ಕಾಲ ಸೂರ್ಯನ ಬಿಸಿಲಲ್ಲಿ ಇಟ್ಟು ನಂತರ ಅದನ್ನು ಸೋಸಿ ಕುಡಿಯಲು ಉಪಯೋಗಿಸ್ತೇನೆ ನಾಲ್ಕ್ನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ವಲ್ಪ ನುಗ್ಗೆಕಾಯಿಯ ಬೀಜ ಹಾಕಿ ರಾತ್ರಿ ಇಡೀ ನೆನೆಯಲು ಬಿಟ್ಟು ಬೆಳಗ್ಗೆ ಅದನ್ನು ಸೋಸಿ ಕುಡಿಯಲು ಉಪಯೋಗಿಸುತ್ತೇನೆ ಐದನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ತಾಮ್ರದ ತಗಡು ಹಾಕಿ ರಾತ್ರಿ ಇಡೀ ಇಟ್ಟು ಬೆಳಗ್ಗೆ ಅದನ್ನು ಕುಡಿಯಲು ಉಪಯೋಗಿಸುತ್ತೇನೆ ಇದರಿಂದ ಬ್ಯಾಕ್ಟೀರಿಯ ಮಾತ್ರ ಅಲ್ಲ ನಮ್ಮ ದೇಹದ ರೋಗ ನೀರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ